ನನಗೆ ಈಜುವುದಂದರೆ ತುಂಬ ಇಷ್ಟ ನಾನು ಚಿಕ್ಕವಾಗಿದ್ದಾಗ ನನಗೆ ನೀರಂದರೆ ತುಂಬ ಇಷ್ಟ ಚಿಕ್ಕವಾಗಿಂದ ನನಗೆ ನೀರಂದರೆ ತುಂಬ ಇಷ್ಟ ಗೊತ್ತ ಲೈಕ್ ನಾನು ಯಾವಾಗ್ಲೂ ಅಷ್ಟೆ ನೀರಲ್ಲಿ ತುಂಬ ಆಟಾಡ್ತಿದ್ದೆ ಫುಲ್ ಆಟ ಫುಲ್ ಆಟಾಡ್ತಿದ್ದೆ ನಾನು ನಮ್ಮಅಮ್ಮ ಚೆಸ್ಸು ನಮ್ಮಅಮ್ಮ ಅದಕ್ಕಾಗಿ ನನ್ನ ಈಜಿನ ಕ್ಲಾಸ್ಗೆ ಕಳಿಸ್ತಿದ್ರು ಆಗ ನನ್ಗೆ ಅಷ್ಟೊಂದು ಬರ್ತಿರಲಿಲ್ಲ ನೀರಂದರೆ ಭಯ ಇತ್ತು ಏಕಂದರೆ ನಾನು ಎಲ್ಲಿ ಮುಳುಗೋಗ್ತಿನಿ ಕಣ್ಣಿಗೆಲ್ ನೀರು ಎಲ್ಲೋಗುತ್ತೆ ಮೂಗಿಗ್ ನೀರು ಎಲ್ಲೋಗುತ್ತೆ ಬಾಯಿಗೆ ನೀರು ಎಲ್ಲೋಗುತ್ತೆ ನಾನು ಹೇಗಾಗೋಗ್ತಿನಿ ಅಂತ ಫುಲ್ ಭಯ ಇತ್ತು ಅದಕ್ಕಾಗಿ ಅವಾಗ ಅಷ್ಟೊಂದು ಕ್ಲೀನಾಗಿ ಬರ್ತಾಯಿರಲಿಲ್ಲ ಆಮೇಲೆ ನಾನು ಸ್ವಲ್ಪ ದೊಡ್ಡವಳಾದ್ಮೇಲೆ ನನ್ನ ಶಾಲೆಗೋಗು ಹೋಗುತ್ತಿರುವಾಗ ಅದ್ರ ಪಕ್ಕದಲ್ಲಿ ಒಂದು ಸ್ವೆ ಈಜುವ ಶ್ ಕ್ಲಾಸಿತ್ತು ಆಗ ನಮ್ಮಅಮ್ಮ ನಮ್ಮಅಪ್ಪನ ಕೆಳಿದಾಗ ಅವ್ರು ಒಪ್ಪಿಕೊಂಡ್ರು ಹೋಗಕ್ಕೆ ಆಗ ಲೈಕ್ ನನ್ನನ್ನು ಕಳ್ಸಿದ್ರು ಈಜುವ ಕ್ಲಾಸ್ಗೆ ನಾನು ಆಗ ನನಗು ಆಗ ಭಯಾ ಇತ್ತು ಆ ನಂಗೆ ನೀರಂದರೆ ಇಷ್ಟ ಆ ಆದ್ರು ನಂಗೆ ಈ ಭಯ ಇತ್ತು ನಾನು ಎಲ್ಲಿ ಮುಳುಗ್ಹೋಗ್ತಿನಿ ಕಣ್ಣಲ್ಲಿ ನೀರು ಎಲ್ಲೋಗತ್ತೆ ಹಾಗಂತ ಆಮೇಲ್ ನನಗೆ ಕಲಿತೆ ಎಲ್ಲಾದರು ಆವಾಗ ನಂಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟ್ಯೂಬ್ ಹಾಕಿದ್ರು ಭಯ ಹೋಗಕ್ಕೆ ಆಮೇಲೆ ಹಾಗೆ ಹಾಗೇ ಆಮೇಲೆ ಟ್ಯೂಬ್ ತೆಗೆದ್ಬಿಟ್ಟು ಆಮೇಲೇ ಕಲಿತೆ ನಾನು ನಾನು ಎಲ್ಲಾದರೂ ಆಚೆ ಹೋಗವಾಗ ಫ್ಯಾಮ್ಲಿ ಜೊತೆ ಆಚೆ ಹೋಗವಾಗ ಸಮುದ್ರಕ್ಕೆ ಹೋಗವಾಗ ನಾನು ತುಂಬ ಈಜ್ತಿದ್ದೆ ಎಲ್ಲಾದರು ರೆಸ್ಟೋರೆಂಟ್ಸ್ ರೆಸಾರ್ಟ್ಸ್ಗೆ ಹೋಗವಾಗ ಈಜ್ತೀನಿ ತುಂಬ ಈಜುತ್ತೇನೆ ನಾನು ನನ್ನ ಸ್ನೇಹಿತರು ಎಲ್ಲಾ ಈಜ್ತಿ ಈಜುತ್ತೀವಿ ಇವಾಗೆಲ್ಲಾದರೂ ಅದು ತುಂಬ ಒಳ್ಳೆದು ಎಕ್ಸಸೈಜ್ ಮಾಡ್ದಂಗಾತು ನಮ್ಮ ಊರಲ್ಲಿ ನಮ್ಮ ಊರಿಗೋದ್ರು ಬಾವಿ ಅಂತ ಒಂದಿದೆ ಅಲ್ಲಿ ಹೋದಾಗು ನಮ್ಮ ಅಣ್ಣಂದಿರು ನಮ್ಮ ಅಕ್ಕಂದಿರು ಎಲ್ಲರು ಈಜುತ್ತೇವೆ ಈಜ್ತಿವಿ ಅದು ಹೆಲ್ತ್ಗೆ ತುಂಬ ಒಳ್ಳೆಯದು ಸಮ್ಮರಲ್ಲಂತೂ ತುಂಬ ಒಳ್ಳೆದು ಏಕೆಂದರೆ ಅವಾಗ ಸನ್ ತುಂಬ ಇರುತ್ತೆ ಸೂರ್ಯ ತುಂಬ ಇರುತ್ತೆ ಫುಲ್ ಬಿಸಿಯಾಗಿರ್ತಿವಿ ಅವಾಗ ನಾವು ಈಜಕ್ಕೋದರೆ ಅವಾಗ ಸಲ್ಪ ಕೂಲ್ ಆಗ್ತೀವಿ ಕೂಲ್ ಆಗ್ತೀವಿ ನಾವು ತುಂಬ ಆಟಾಡ್ಬೋದು ಈಸ್ ತುಂಬ ಫ್ರೆಶಾಗಿರ್ಬೋದು ಅದು ಎಕ್ಸಸೈಜ್ ಆಗುತ್ತೆ ಸಣ್ಣ ಆಗ್ತೀವಿ ಉದ್ದ ಬೆಳಿತಿವಿ ತುಂಬ ಬೆನಿಫಿಟ್ಸ್ ಇದೆ ಈಜುವುದು ಸ್ವಿಮಿಂಗ್ ಮಾಡುವುದು ಎಲ್ಲಾದರು ಆಚೆ ಹೋದಾಗು ಕೂಡ ನಾವು ಮಾಡ್ಬೋದು ಸ್ನೇಹಿತರು ನೀನು ಕಲಿ ಇಲ್ಲೆ ತುಂಬ ನಾನು ಹೇಳಿಕೊಡ್ತಿನಿ ಬೇಕಾದರೆ ಈಜುವುದಂದರೆ ತುಂಬ ಈಸಿ ಭಯ ಇರುತ್ತೆ ಏಕೆಂದರೆ ನೀರಂದರೆ ಎಲ್ಲಾರಿಗು ಭಯ ಆದರೆ ಬಟ್ ಕಲಿತ್ರೆ ಆದರೆ ಏನು ಇರಲ್ಲ ಈಜುವುದಂದರೆ ಎಲ್ಲರಿಗು ಇಷ್ಟ ಇರುತ್ತೆ ಎಲ್ಲರು ಈಜಬಹುದು ಇವಾಗ ಚಿಕ್ಕ ಮಕ್ಕಳಿರ್ತಾರೆ ಈ ಚಿಕ್ಕ ಮಕ್ಕಳಿಂದ ಎಲ್ಲರು ಈಜುವುದಂದರೆ ತುಂಬ ಇಷ್ಟ ಅದು ಕಣ್ಣಿಗೆ ಸ್ಪೆಕ್ಸ್ ಕೊಡ್ತಾರೆ ಸ್ವಿಮ್ಮಿಂಗ್ ಟ್ಯೂಬ್ ಕೊಡ್ತಾರೆ ಅವಾಗ ಸ್ಟಾಟಿಂಗಲ್ಲಿ ಅವಾಗ ಏನು ಭಯ ಇರಲ್ಲ ಆಮೇಲೆ ಹೋಗ್ತ ಹೋಗ್ತ ನೀವೇ ಹೆಂಗೆಬೇಕಾದ್ರು ಕಲಿಬೋದು ಆಮೇಲೆ ಎಲ್ಲಾದರು ಆಚೆ ಹೋದ್ರೆ ಸ್ಕೈ ಡೈವಿಂಗು ಮಾಡ್ತೀನಿ ಅಷ್ಟಿಷ್ಟ ನಂಗೆ ಇವಾಗ ಈಜುವುದಂದರೆ ಇನ್ನ ಫ್ಯೂಚರಲ್ಲಿ ನನ್ನ ಮಕ್ಕಳಿಗು ನಾನು ಹೇಳಿಕೊಡ್ತಿನಿ ಅವರನ್ನ ನ್ಯಾಷ್ನಲ್ ಲೆವೆಲ್ ಇಂಟರ್ನ್ಯಾಷ್ನಲ್ ಲೆವೆಲ್ಗು ಹೋಗೋಕ್ ಹೇಳ್ತಿನಿ ಲೈಕ್ ಎಲ್ಲ ಕಾಂಪಿಟೇಷನ್ಸ್ಗು ಪಾರ್ಟಿಸ್ಪೇಟ್ ಮಾಡೋಕ್ ಹೇಳ್ತಿನಿ ಅವರನ್ನ ಸಹ ಈಜುವುದರಲ್ಲಿ ಅಷ್ಟಿಷ್ಟ ನನಗೆ ಈಜುವುದಂದರೆ ಅವರಿಗು ಹೇಳಿಕೊಡ್ತಿನಿ ಬಿಕಾಸ್ ತುಂಬ ಏನ್ ಬೆನಿಫಿಟ್ಸ್ ಇದೆ ಈಜುವುದರಲ್ಲಿ